ಹಲೊ ಹಲೋ ಹಾಂ ಹೌದು ಹೇಳಿ ಏನು ಬೇಕಿತ್ತು ಹಾಂ ಹಾಂ ಈಗ ಅದು ವೆರೈಟಿ ವೆರೈಟಿ ಮೊಬೈಲ್ ಉಂಟು ಮೇಡಮ್ ದಸರಾ ಆಫರ್ ಕೂಡ ಉಂಟು ನಿಮ್ಮದು ಬಜೆಟ್ ಎಷ್ಟು ಇರ್ಬಹುದು ಸಾಧಾರಣ ಇಪ್ಪತ್ತೈದು ಸಾವಿರ್ದ ಒಳಗೆ ಹಾಂ ಇಪ್ಪತ್ತೈದು ಸಾವಿರ್ದ ಒಳಗೆ ರೆಡ್ಮಿ ಒಳಗೆ ರಿಯಲ್ಮಿ ಮತ್ತೆ ಸೋನಿ ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತೆ ತುಂಬ ಜನ ತಗೊಂಡು ಹೋಗಿದ್ದಾರೆ ಇಪ್ಪತ್ತೈದು ಸಾವಿರ ಬಜೆಟಿಗ್ ತುಂಬ ಒಳ್ಳೆಯದು ಪೀಸ್ ಎಲ್ಲ ಇವಾಗ ಉಂಟು ನೋಡಿ ನಿಮ್ಗೆ ಯಾವ್ದು ಆಗ್ತದೆ ಅದೂ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕು ರಿಯಲ್ಮಿನಾ ರೆಡ್ಮಿನಾ ಯಾವುದು ಅಂತ ಬಂದು ಒಂದು ಸಲ ನೋಡ್ಕೊಂಡು ಹೋಗಿ ಹಾಂ ಇ ಎಮ್ ಐ ಫೆಸಿಲಿಟಿ ಇದೆ ನಮ್ಮ ಹತ್ರ ಹಾಂ ಅದ್ಕೆ ಸ್ವಲ್ಪ ಡಾಕ್ಯುಮೆಂಟ್ ಕೊಡ್ಬೇಕಾಗ್ಬಹುದು ಒಂದು ಆಧಾರ್ ಕಾರ್ಡ್ ಕೊಡಬೇಕು ಮತ್ತೆ ನಿಮ್ಮದು ಇದೂ ಬ್ಯಾಂಕ್ ಇದರದ್ದು ಇದು ಕೊಟ್ಟರೆ ಆಧಾರ್ ಕಾರ್ಡು ಎಲ್ಲ ಕೊಟ್ಟರೆ ನಾವು ಇ ಎಮ್ ಐ ಇದು ಮಾಡ್ತೇನೆ ಮತ್ತೆ ನಿಮ್ಮದೂ ಎ ಬಜೆಟ್ ಎಷ್ಟು ಇನ್ಸ್ಟಾಲ್ಮೆಂಟು ಕಟ್ಬಹುದು ಅಂತ ನೀವೇ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ ಸ್ವಲ್ಪ ಆರು ತಿಂಗಳಿಂದು ಈಗ ಕಟ್ಟಿದ್ದರೆ ನಿಮಗೂ ಸ್ವಲ್ಪ ಕಡ್ಮೆಯಲ್ಲಿ ಆಗ್ತದೆ ಇಲ್ಲಾದರೆ ಇನ್ಸ್ಟಾಲ್ಮೆಂಟ್ ಜಾಸ್ತಿ ಮಾಡಿದರೆ ಸ್ವಲ್ಪ ಜಾಸ್ತಿ ಬೀಳ್ತದೆ ಹಾಂ ಹಾಂ ಹಾಂ ಒಂದು ಫೋಟೋ ತಕೊಂಡು ಬರ್ರಿ ಒಂದು ಫೋಟೋ ಒಂದು ಇದೂ ಆಧಾರ್ ಕಾರ್ಡದು ಇಷ್ಟು ಡಾಕ್ಯುಮೆಂಟ್ ತನ್ನಿ ಸಾಕು ಒಂದು ಮೊಬೈಲ್ ನಂಬರ್ ಕೊಡಬೇಕು ಸಿಮ್ ನಂಬರ್ ಕೊಟ್ಟರೆ ಸಾಕು ಮತ್ತು ಏನನ್ನು ಬೇಡ ಮತ್ತೆ ನೀವು ಮಾತ್ರ ಅದು ಯಾವುದು ಸೆಟ್ಟು ಯೂಸ್ ಮಾಡಿ ನಾಲ್ಕು ಕಸ್ಟಮರ್ ಹತ್ರ ಹಾಕಿ ಕೇಳ್ಕೊಳ್ಳಿ ಅವ್ರ ಯೂಸ್ ಮಾಡ್ದವ್ರು ಹತ್ರ ಕೇಳ್ಕೊಳ್ಳಿ ಇಲ್ಲಿ ತುಂಬ ಜನ ತಗೊಂಡು ಹೋಗೋದು ರೆಡ್ಮಿ ರಿಯಲ್ಮಿ ಮತ್ತೇ ಇದು ಯಾವುದು ಸೋನಿ ಅದು ತಗೊಂಡು ಹೋಗ್ತಾರೆ ನೋಡಿ ನಿಮ್ಗೆ ಯಾವುದು ಇದಾಗ್ತದೆ ನೋಡಿ ನಾಲ್ಕು ಜನ್ರ ಹತ್ರ ಕೇಳಿಕೊಂಡು ಡಿಸೈಡ್ ಮಾಡಿ ಎಕ್ಸ್ಚೇಂಜ್ ಇಲ್ಲ ಮೇಡಮ್ ನಮ್ಮ ಹತ್ರ ಎಕ್ಸ್ಚೇಂಜ್ ಈಗ ಇಲ್ಲ ಅದು ಆಫರ್ ಇದ್ದಾಗ ನಿಮ್ಗೆ ಹೇಳ್ತೇನೆ ಅದಕ್ಕೆ ಈಗ ಆಫರ್ ಇಲ್ಲ ದಸ್ರಾಗೆ ಇಲ್ಲ ಅದು ದೀಪಾವಳಿಗೆ ಇರ್ಬಹುದು ದೀಪಾವಳಿ ಟೈಮಲ್ಲಿದ್ದರೆ ನಿಮಗೆ ಹೇಳ್ತೇನೆ ಸ್ವಲ್ಪ ಕಾಯಬೇಕಾಗ್ತದೆ ನಮ್ಮದೂ ರಾತ್ರಿ ಎಂಟು ಗಂಟೆ ತನಕ ಇರ್ತದೆ ಮೇಡಮ್ ಬೆಳಗ್ಗೆ ಹತ್ತು ಗಂಟೆಗೆ ಚಾಲೂ ಮಾಡೋದು ಹೌದು ಹೌದು ಇಲ್ಲ ಇಲ್ಲ ಮೂರುವರೆಗೆ ಬರ್ರಿ ನೀವು ಓಪನ್ ಇರ್ತದೆ ಮೂರುವರೆಗೆ ಓಪನ್ ಇರ್ತದೆ ಒಂದುವರೆಗೆ ಒಂದು ಸಲ ಒಂದು ಅರ್ಧ ಮುಕ್ಕಾಲು ಗಂಟೆ ಬಂದು ಮಾಡ್ತೇವೆ ಮೂರುವರೆಗೆ ಇರ್ತೇವೆ ಇಲ್ಲಿ ಹೌದು ಹೌದು

ಓಕೆ ಓಕೆ ಓಕೆ ಓಕೆ ಸರಿ ಥ್ಯಾಂಕ್ ಯು